ಕನಸುಗಳು ಕನಸುಗಳ ಬಗ್ಗೆ ಮಾತಾಡ್ಬೇಕು ಅಂತ ನನಗಿಷ್ಟ ಸೊ ಕನಸುಗಳ ಬಗ್ಗೆ ಮಾತಾಡ್ತೀನಿ ನನಗೆ ತುಂಬ ಚಿಕ್ಕೋಳಿದ್ದಾಗ ತುಂಬ ಕನಸುಗಳಿತ್ತು ಏನು ಒಂದ್ವೊಳ್ಳೆ ಚೆನ್ನಾಗಿ ಓದಿ ಒಂದ್ವೊಳ್ಳೆ ಕೆಲಸಕ್ಕೋಗ್ಬೇಕು ಒಂದ್ವೊಳ್ಳೆ ಗೋರ್ಮೆಂಟ್ ಕೆಲಸಕ್ಕೋಗ್ಬೇಕು ಅನ್ನೋದು ಆಸೆ ನನಗಿತ್ತು ಯಾಕೆಂದ್ರೆ ನಮ್ಮಪ್ಪ ಗೋರ್ಮೆಂಟ್ ಸರ್ಕಾರಿ ಕೆಲಸದಲ್ಲಿ ಇದ್ರಲ್ಲ ಅವರು ಕೆ ಇ ಬಿ ಯಲ್ಲಿ ಕೆಲಸ ಮಾಡ್ತಾಯಿದ್ರು ಅದ್ರಿಂದ ಆ ಗೌರ್ಮೆಂಟ್ ಕೆಲಸ ಮಾಡೋದ್ರಿಂದ ಎಷ್ಟು ಒಳ್ಳೇದು ಎಷ್ಟು ಫೆಸ್ಲಿಟಿ ಇದೆ ಎಷ್ಟು ಬೆನಿಫಿಟಿದೆ ನಮಗೆ ಎಷ್ಟು ವಿಧವಾದ ಅದರಲ್ಲಿ ಉಪಯೋಗ ಇದೆ ಅನ್ನೋದು ನನಗೆ ಗೊತ್ತಾಗ್ತಾಯಿತ್ತು ಅದ್ರಿಂದ ನನಗೆ ಚಿಕ್ಕದ್ರಿಂದಲು ಒಂದು ನಮ್ಮಪ್ಪ ಥರವೇ ಸರ್ಕಾರಿ ಕೆಲಸ ಮಾಡಬೇಕು ಅನ್ನೋದು ಆಸೆ ಇತ್ತು ಅದಕ್ಕೋಸ್ಕರ ನಾನು ಓದಬೇಕು ಅನ್ನೋದೂ ನನಗೆ ಚೆನ್ನಾಗಿ ಆಸೆ ಇತ್ತು ಓದಬೇಕು ಅಂತ ಆಸೆ ಇತ್ತು ನಾನು ಎಸ್ ಎಲ್ ಸಿ ಓದೋವಾಗ ನನಗೇನೋ ಹುಷಾರಿರ್ಲ್ಲ ಇರಲಿಲ್ಲ ಆ ಹುಷಾರಿಲ್ದಿರೋ ಕಾರ್ಣದಿಂದ ನಾನು ಎಸ್ ಎಲ್ ಸಿ ಪರೀಕ್ಷೆಗೆ ಕೂತ್ಕೊಂಡಿಲ್ಲ ಮೂರು ಪರೀಕ್ಷೆಗ್ಹೋದೆ ಮೂರು ಪರೀಕ್ಷೆಹೋಗ್ಲಿಲ್ಲಾ ಆದ್ರಿಂದ ನಾನು ಎಸ್ ಎಲ್ ಸಿ ನ ಫೇಲಾಗಿಬಿಟ್ಟೆ ಆಮೇಲೆ ನನಗೆ ಓದೋಕು ಆಸೆ ಇತ್ತು ಬಟ್ ಮನೆಯಲ್ಲಿ ನನಗ್ಯಾರು ಆ ಥರ ಓದಬೇಕು ಅನ್ನೋ ಫೋರ್ಸ್ ಮಾಡಿರ್ಲಿಲ್ಲ ಆದ್ರಿಂದ ನನಗೆ ಓದ್ಬೇಕನ್ನೋನು ಕೂಡ ಆಸೆ ಇತ್ತು ಅಂದರೆ ನಮ್ಮನೆಯಲ್ಲಿ ಯಾರು ಫೋರ್ಸ್ ಮಾಡಿ ಹೇಳಿಲ್ಲ ನೀನು ಓದಬೇಕು ಚೆನ್ನಾಗಿ ಓದಬೇಕು ಅಂತ ಹೇಳಿ ಅಂದರೆ ನನ್ಗೆ ಆಸೆ ಏನಿತ್ತೆಂದ್ರೆ ಸರ್ಕಾರಿ ಕೆಲ್ಸ ಮಾಡಬೇಕು ಅನ್ನೋದಿತ್ತು ಆದ್ರಿಂದ ನಾನು ಓದೋಕ್ಕೆ ಮುಂದೆ ಆಗ್ಲಿಲ್ಲ ಸರಿ ಏನೋ ಕೆಲ್ಸ ಮಾಡ್ಕೊಂಡು ಹಂಗೆ ಜೀವನ ಮಾಡೋಣ ಅನ್ ಅಂದ್ಕೊಂಡು ನಾನು ಹಂಗೆ ಕಾಲ ತಳ್ಕೊಂಡಿದ್ದೆ ಆದರೆ ಇವಾಗ ಕೂಡ ನನಗೆ ಅದನ್ನು ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಯಾಕೆಂದ್ರೆ ಏನಪ್ಪ ಸರ್ಕಾರಿ ಕೆಲಸಕ್ಕೋಗ್ಬೇಕು ಅನ್ನೋದಿತ್ತು ನಮ್ಮಪ್ಪ ಕೆಲಸ ಅಟ್ಲೀಸ್ಟ್ ನಮ್ಮಪ್ಪ ಕೆಲಸ ಆದರೂ ನಾನು ಮಾಡಬೇಕು ಅವ್ರು ರಿಟೈರ್ಡಾದ್ರೆ ಆ ಕೆಲಸ ನನಗೆ ಬರ್ಕೊಟ್ರೆ ನಾನು ಮಾಡ್ಬೋದು ಅನ್ನೋ ಆಸೆ ಕೂಡ ನನಗಿತ್ತು ಸರ್ಕಾರಿ ಕೆಲಸ ಮಾಡಿದ್ರೆ ಒಳ್ಳೇದು ಅನ್ನೋ ಆಸೆ ಇತ್ತು ನನಗೆ ಇವಾಗ ಏನೆಂದ್ರೆ ಯಾವುದೋ ಒಂದು ಕೆಲಸ ಮಾಡ್ತಾಯಿದ್ದೀನಿ ಅದರಲ್ಲೂ ನಾನು ತೃಪ್ತಿಯಾಗೇ ಇದ್ದೀನಿ ಆದ್ರೂ ಕನಸು ಕಂಡಿರೋ ಕನಸು ಏನಪ್ಪ ಆಗ್ದೇ ಹೋಯ್ತೆ ಅನ್ನೋದು ನನಗೆ ತುಂಬ ಬೇಜಾರಾಗುತ್ತೆ ಇವಾಗ ನನಗೇನು ಆಸೆ ಇದೆ ಅಂದರೆ ನನ್ನ ಇವಾಗಿನ ಕನಸು ಏನು ಅಂದು ಅಂತ ಹೇಳಿದ್ರೆ ಇವಾಗ ನಮ್ಮ ಕಾಲ ಮುಗ್ದೋಯ್ತು ನಮ್ಮಕ್ಳು ಇರದ್ದಾರಲ್ಲ ಅವರಾದ್ರು ಚೆನ್ನಾಗಿ ಓದಿ ಅವ್ರ ಕನಸುಗಳು ಏನೈತೋ ಆ ಕನಸುಗಳನ್ನು ಅವರು ಅದನ್ನು ನೆರ್ವೇರ್ಸ್ಕೊಳ್ಬೇಕು ಆ ಕನಸುಗಳೇನಿದ್ಯೋ ಅದು ಏನೇ ಆಗಲಿ ಏನೇ ಇದ್ರೂ ಆ ಕನಸು ಅವರು ನೆರ್ವರ್ಸ್ಕೊಳ್ಳೋಕ್ಕೆ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಅವರಿಗೆ ಹುರಿದುಂಬಿಸಿ ಅವ್ರನ್ನು ಮುನ್ನ ಮುಂದಕ್ಕೆ ನಡೆಸ್ಬೇಕು ಅವ್ರು ಓದೋದ್ರಲ್ಲಾಗಲಿ ಅಥ್ವಾ ಅವ್ರಿಗೆ ಕೆಲ್ಸವೇ ಮಾಡಬೇಕು ಅಂದರೆ ಆ ಕೆಲ್ಸದಲ್ಲಾಗಲಿ ಅವರಿಗೆ ಪ್ರೇರಣೆಯಾಗಿ ಇರಬೇಕು ಅನ್ನೋದೇ ನನ್ನಾಸೆ ನನಗೆ ಪ್ರೇರಣೆಯಾಗಿದ್ದಿದ್ದು ನಮ್ಮಪ್ಪ ನಮ್ಮಪ್ಪ ನನಗೆ ಪ್ರೇರಣೆಯಾಗಿದ್ರು ಸರ್ಕಾರಿ ಕೆಲ್ಸ ಮಾಡ್ತಾಯಿದ್ರು ಅದ್ರಕ್ಕೆ ನಾನು ಸರ್ಕಾರಿ ಕೆಲ್ಸ ಮಾಡಬೇಕು ಅನ್ನೋ ಆಸೆ ಇತ್ತು ಯಾಕೆಂದ್ರೆ ಇನ್ನೊಂದೇನೆಂದ್ರೆ ಸರ್ಕಾರಿ ಕೆಲಸ್ದಲ್ಲಿ ಕರೆಕ್ಟ್ ಟೈಮಿಗೆ ಕರೆಕ್ಟಾಗಿ ಸಂಬ್ಳ ಬಂದ್ಬಿಡೋದು ಬೋನಸು ಬಂದ್ಬಿಡೋದು ಮತ್ತು ರಜೆಗಳು ಇತ್ತು ನಮ್ಗೆ ಯಾವಾಗ ಹುಷಾರಿಲ್ಲ ಬೇಕಾದ್ರೆ ನಾವು ಲಾಂಗ್ ಲೀವ್ ತೊಗೊಳ್ಬೋದಾಗಿತ್ತು ಆ ಥರ ಫೆಸಿಲಿಟಿಸ್ಗಳೆಲ್ಲ ಕರ ಸರ್ಕಾರಿ ಕೆಲಸ್ದಲ್ಲಿ ಇರುತ್ತೆಲ್ವ ಅದ್ರಿಂದ ನನಗೆ ಆ ಕನಸಿತ್ತು ಬಟ್ ಇವಾಗ ನೆನೆಸ್ಕೊಂಡ್ರೆ ಯಾವ ಕೆಲಸ ಆದರೆ ಏನು ನಾವು ನಿಷ್ಠೆಯಿಂದ ಕೆಲ್ಸ ಮಾಡಿದ್ರೆ ನಾವು ಯಾವುದೇ ಕೆಲ್ಸ ಬೇಕಾದ್ರು ಮಾಡಬೇಕು ಅನ್ನೋದು ಗೊತ್ತಾಯ್ತು ನನಗೆ ಇವಾಗ ಗೊತ್ತಾಗ್ತಾಯಿದೆ ಅವಾಗ ಚಿಕ್ಕ ವಯ್ಸಲ್ಲಿ ನನಗಷ್ಟು ತಿಳುವಳ್ಕೆ ಇರಲಿಲ್ಲ ಬಸ್ ಬರೀ ನನಗೆ ಆಸೆ ಆ ಕನಸು ಅದು ಮಾತ್ರ ಇತ್ತು ನನಗೆ ಹೀಗಾಗ್ಬೇಕು ಹಾಗಾಗ್ಬೇಕು ಸರ್ಕಾರಿ ಕೆಲಸಕ್ಕೇ ಹೋಗ್ಬೇಕು ನಾಲ್ಕು ಜನಕ್ಕೆ ಚೆನ್ನಾಗಿ ದುಡೀಬೇಕು ನಾಲ್ಕು ಜನರ ಥರ ಇರಬೇಕು ಬದುಕಬೇಕು ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕು ಅನ್ನೋದೆಲ್ಲ ಇತ್ತು ನನಗೆ ಇವಾಗ ನನ್ಗೇನು ಅನಿಸ್ತದೆಂದ್ರೆ ನಾವು ಯಾವುದೇ ಕೆಲಸ ಮಾಡಿದ್ರೇನು ಆ ಕೆಲ್ಸನ್ನು ಕರೆಕ್ಟಾಗಿ ಸರಿಯಾಗಿ ನಿಷ್ಠೆಯಿಂದ ನ್ಯಾಯವಾದ ರೀತಿಯಲ್ಲಿ ಮಾಡಿದ್ರೆ ಅದು ಯಾವುದೇ ಕನಸಾಗಿದ್ರು ಅದು ನೆರವೇರುತ್ತೆ ಅನ್ನೋದು ನನಗೆ ಗೊತ್ತಾಯ್ತು ಸುಮ್ಮನೆ ಆಸೆ ಕನಸಿಟ್ಕೊಂಡ್ರೆ ಅದಕ್ಕೇನು ಪ್ರಯತ್ನ ಮಾಡದೇ ಇದ್ದರೆ ಮಾತ್ರ ಆ ಕನಸು ಅದೇನು ನೆರವೇರೋಲ್ಲ ಅಲ್ವ ಅದರಿಂದ ಇವಾಗ ನಾನು ಕಲ್ತ್ಕೊಂಡಿರೋದೇನೆಂದ್ರೆ ಅದರಿಂದ ನನ್ನ ಮಗಳಾದ್ರು ಅವಳು ಓದೋದು ಚೆನ್ನಾಗಿ ಓದಬೇಕು ಅವಳು ಚೆನ್ನಾಗಿ ಒಳ್ಳೆ ಕೆಲಸ್ದಲ್ಲಿ ನಿಂತ್ಕೊಬೇಕು ಕಾಲ ಮೇಲೆ ತನ್ನ ಭವಿಷ್ಯನ್ನ ರೂಪಿಸ್ಕೊಳ್ಬೇಕು ಅದಕ್ಕೆ ನಾನು ಅವಳಿಗೆ ಪ್ರೇರಣೆಯಾಗಿ ಜೊತೆಯಾಗಿ ನಿಂತು ಅವ್ಳಿಗೆ ಹುರಿದುಂಬ್ಸಿ ಅವ್ಳು ಮಾಡ್ಬೇಕಾಗಿರೋ ಕೆಲ್ಸ್ದಲ್ಲಿ ಅವ್ಳ ಜೊತೆಗಿರ್ಬೇಕನ್ನೋದೆ ನನ್ನಾಸೆ ಅದಕ್ಕೆ ನಾನು ಹೇಳ್ತಾಯಿರೋದೇನೆಂದ್ರೆ ಮಕ್ಕಳಿಗೆ ನಾವು ಒಳ್ಳೆ ರೀತಿಯಲ್ಲಿ ಪ್ರೇರಣೆಯಾಗಿ ಇರಬೇಕು ನಾವು ಈಗ ನನಗೆ ನನ್ನ ತಂದೆ ತಾಯಿ ಇದ್ರಲ್ಲ ಅದೇ ರೀತಿ ನಾವು ನಮ್ಮಕ್ಳಿಗೆ ಪ್ರೇರಣೆಯಾಗಿದ್ರೆ ಅವ್ರ ಕನಸುಗಳು ಗುರಿಗಳು ಏನೇನೈತೆ ಅವುಗಳ್ನೆಲ್ಲ ನಾವು ಅವರಿಗೆ ಮಾಡ್ಕೊಡೋದಕ್ಕೆ ಸಹಾಯ ಮಾಡ್ಬೋದು ಅದ್ರ ಅದ್ರಿಂದ ಅವ್ರಿಗೇನೇ ಗೊತ್ತಿಲ್ಲ ಅಂದ್ರೂ ಅದನ್ನು ಹೇಳ್ಕೊಡ್ಬೋದು ಈಗ ನನಗೆ ನಮ್ಮಪ್ಪ ಹೇಳ್ಕೊಡ್ತಾಯಿದ್ರು ಏನಾದ್ರು ಗೊತ್ತಿಲ್ಲಾಂದ್ರೆ ಈ ಥರ ಹೇಳಮ್ಮ ಈ ಥರ ಮಾಡಮ್ಮ ಈಗ ಹೋಗಮ್ಮ ಈ ಥರ ತಪ್ಪು ಕೆಲಸ ಮಾಡಬೇಡಮ್ಮ ಇದು ನೀನು ಮಾಡ್ತಾಯಿರೋದು ತಪ್ಪು ಸರಿ ಕೆಲಸ ಮಾಡು ನ್ಯಾಯ್ವಾಗಿ ಮಾಡು ಒಳ್ಳೇ ರೀತಿಯಲ್ಲಿ ಮಾಡು ನೀನು ನ್ಯಾಯವಾಗಿ ಯಾವುದೇ ಮಾಡಿದ್ರು ಅದಕ್ಕೆ ನಿನಗೆ ಫಲ ಸಿಗುತ್ತೆ ಅಂತ ಹೇಳ್ತಾಯಿದ್ರು ಅದೇ ರೀತಿಯಲ್ಲೇ ಇವಾಗ ನಾನು ಮಾಡ್ತಾಯಿರೋ ಕೆಲಸದಲ್ಲಿ ನಿಯತ್ತಾಗಿ ನ್ಯಾಯವಾಗಿ ನನಗೇನು ಗೊತ್ತೋ ನನ್ನಿಂದ ಏನು ಸಾಧ್ಯವೋ ಅದನ್ನು ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅದೇ ರೀತಿ ನಮ್ಮ ತಂದೆ ನನಗೆ ಪ್ರೇರಣೆ ಆದಂಗೆ ನನ್ನ ಮಗ್ಳಿಗೆ ನಾನು ಪ್ರೇರಣೆಯಾಗಿ ಅವ್ಳ ಜೀವನದಲ್ಲಿ ಭವಿಷ್ಯದಲ್ಲಿ ಅವ್ಳು ಒಳ್ಳೆ ರೀತಿಯಲ್ಲಿ ತನ್ನ ಭವಿಷ್ಯನ ರೂಪಿಸ್ಕೊಳ್ಳೋದಕ್ಕೆ ನಾನು ಅವಳಿಗೆ ಸಹಾಯ ಆಗಬೇಕು ನಾನು ಅವಳಿಗೆ ಪ್ರೇರಣೆ ಆಗಬೇಕು ಒಳ್ಳೆ ತಾಯಿಯಾಗಿ ಅವ್ಳಿಗೆ ಒಳ್ಳೆ ಜೀವ್ನ ರೂಪಿಸ್ಕೊಡ್ಬೇಕನ್ನೋದು ಈವಾಗ ನನ್ನ ಕನಸಾಗಿದೆ ನನ್ನ ಕನ್ಸು ಇವಾಗಿರೋದೇನೆಂದ್ರೆ ಅದು ನನ್ನ ಮಗ್ಳಿಗೆ ಒಳ್ಳೆ ಜೀವ್ನ ರೂಪ ರೂಪಣೆ ಮಾಡಿ ಕೊಡಬೇಕು ಭವಿಷ್ಯಾನ ರೂಪಿಸ್ಕೊಡ್ಬೇಕನ್ನೋದೇ ನನ್ನಾಸೆ ನನ್ನ ಕನಸು ಗುರಿಯೆಲ್ಲ ಹೋಗ್ಬಿಡ್ತು ಅದು ಇವಾಗಿಲ್ಲ ಮುಂದಕ್ಕೆ ಬರೋದಿಲ್ಲ ಅದು ಇನ್ಮೇಲೆ ನಲ್ವತ್ತು ವರ್ಷ ಆಗೋಯ್ತು ನನಗೆ ಇನ್ಮೇಲೆ ನನ್ನ ಕನಸು ಇವಾಗೂ ಮಾಡ್ಕೊಳ್ಬೋದು ನೆನೆಸ್ಕೊಂಡ್ರೆ ಇವಾಗೂ ಕನ್ಸನ್ನು ನಾನು ನನ್ನ ಗುರಿ ಏನೈತೋ ಅದನ್ನು ನಾನು ಮುಂದುವರೆಸ್ಕೊಳ್ಬೋದು ಪ್ರಯತ್ನ ಮಾಡಿದ್ರೆ ಆದರೆ ನನಗಿವಾಗಿರೋ ಒಂದೇ ಆಸೆ ಒಂದೇ ಕನಸು ಅಂದರೆ ನನ್ನ ಮಗಳ ಭವಿಷ್ಯ ರೂಪಿಸಿ ಅವ್ಳಿಗೆ ಒಳ್ಳೆಯ ಒಂದು ರೀತಿಯ ಅವ್ಳ ಕಾಲ ಮೇಲೆ ಅವ್ಳು ನಿಂತ್ಕೊಳೋ ಥರ ಅವ್ಳನ್ನು ನಾನು ರೂಪಿಸ್ಕೊಡ್ಬೇಕು ಅನ್ನೋದೆ ನನ್ನ ಇವಾಗ ಈಗ ಈಗಿರೋ ನನ್ನ ಕನಸು